ಭಾರತದ ಫ್ಯಾಷನ್ ಅಂದರೆ ಭಾರತದ ಒಂದು ಫ್ಯಾಷನ್ ಬಗ್ಗೆ ಅಂತಂದರೆ ಉಡುಗೆ ತೊಡುಗೆಗಳಂದ್ರೆ ನಮ್ಮ ಒಂದು ಭಾರತದ್ ಭಾರತದ ಉಡುಗೆ ತೊಡುಗೆಗೆಗಳ್ಗೆ ನಾವು ಅತ್ಯಂತ ಪ್ರಮುಖ ಒಂದು ಸ್ಥಾನವನ್ನು ನೀಡಿದಾರೆ ಇವೊಂದು ಭಾರತದ ಫ್ಯಾಷನ್ ಅಂದರೆ ಇವೊಂದು ಉಡುಗೆ ತೊಡುಗೆಗಳು ಬದಲಾಗಿದವೆ ಇಂದಿನ ಕಾಲದ ಕಾಲಕ್ಕಿಂತಲೂ ಈಗಿನ ಕಾಲದಲ್ಲಿ ತುಂಬಾ ತುಂಬಾ ಬದಲಾಗಿದವೆ ಇವೊಂದು ನಮ್ಮೊಂದು ಭಾರತದ ಸಂಪ್ರದಾಯವನ್ನು ಅನುಸರಿಸ್ಕೊಂಡು ಬರ್ತಕ್ಕಂಥರ ಸಂಖ್ಯೆ ಕೂಡ ತುಂಬಾ ಕಡಿಮೆ ಆಗ್ತಿದೆ ಯಾಕಂದರೆ ಅದ್ರ ಮೇಲೆ ಪಾಶ್ಚಾತ್ಯ ಒಂದು ಏನು ಬೇರೆ ದೇಶಗಳ ಒಂದು ಫ್ಯಾಷನ್ ಅಂತಕ್ಕಂಥದ್ದು ತುಂಬ ರೀತಿಯಲ್ಲಿ ಪ್ರಭಾವ ಬೀರ್ತಾಯಿದೆ ಎಷ್ಟೋ ಜನರು ಈಗಿನ ಕಾಲದ ಒಂದು ಚಿಕ್ಕ ಮಕ್ಕಳು ಸಹ ಇವೊಂದು ಪಾಶ್ಚಾತ್ಯ ಫ್ಯಾಷನನ್ನೇ ಇಷ್ಟಪಡು ಪಾಶ್ಚಾತ್ಯವನ್ನು ದೇಶಗಳ ಒಂದು ಫ್ಯಾಷನನ್ ಇಷ್ಟ ಪಡ್ತಿದಾರೆ ಇವನ್ ಚಿಕ್ಕ ಮಕ್ಕಳು ಸಹ ಇವೊಂದು ಭಾರತದ ಸಂಪ್ರದಾಯಗಳ್ನ ಅಳ್ವಡಿಸ್ಕೊಳಕೆ ಸಿದ್ಧರಾಗಿಲ್ಲ ಅವರಿಗೆ ನನಗಿದು ಬೇಡ ಅದು ಬೇಕು ಅನ್ನು ಹೇಳೋ ಮಸ್ಟಿಗೆ ಆವೊಂದು ಪಾಶ್ಚಾತ್ಯ ಫ್ಯಾಷನ್ ಅಂತಕ್ಕಂಥದ್ದು ಭಾರತದ ಫ್ಯಾಷನ್ ಮೇಲೆ ಪ್ರಭಾವ ಬೀರಿದೆ ಯಾವ ಬಗೆ ಬಟ್ಟೆಗಳು ಅಂತಂದರೆ ನಮಗೆ ಸೀರೆ ಚೂಡಿದಾರ್ ಏ ಭಾಳ ಇಷ್ಟ ಯಾಕಂದ್ರೆ ಇವು ಸಂಪ್ರದಾಯ ಬದ್ಧ ಒಂದು ಎ ಇವೊಂದು ಬಟ್ಟೆಗಳನ್ನು ಧರಿಸ್ದಾಗ ಸ್ತ್ರೀಗೆ ಒಂದು ಗೌರವಾಂತಕ್ಕಂಥದ್ದು ಸಿಗುತ್ತೆ ಫಸ್ಟಫಾಲ್ ನಮಗೆ ಗೌರವ ಸಿಗಬೇಕಂದ್ರೆ ನಾವ ಯಾವರೀತಿ ಇದೀವಿ ಆ ರೀತಿ ನಮ್ಮ ಒಂದು ನಡತೆ ಉಡುಗೆ ತೊಡುಗೆಯಿದೆ ಅನ್ನೊದ್ರ ಮೇಲೆ ಬೇರೆಯವ್ರು ನಮಗೆ ಗೌರವವನ್ನು ಕೊಡ್ತಾರೆ ಹಾಗಾಗಿ ನಮ್ಗೊಂದು ಬಟ್ಟೆಗಳು ಬಟ್ಟೆಗಳಾಗಲಿ ಉಡುಗೆ ತೊಡುಗೆಗಳಾಗ್ಲಿ ಸಾಂಪ್ರದಾಯವಾಗಿರ್ಬೇಕನ್ನೋದು ನಮಗೆ ಇಷ್ಟ ಅವುಗಳ್ನ ಎಲ್ಲಿ ಶಾಪ್ಗಳಲ್ಲಿ ಖರ್ದಿಸ್ತಿವಿ ಶಾಪಂದರೆ ನಮಗೆ ಎಲ್ಲಿ ನಮಗೆ ಒಳ್ಳೆಯ ಒಂದು ಉತ್ತಮ ಗುಣಮಟ್ಟದ ಒಂದು ಬಟ್ಟೆಗಳು ಎಲ್ಲಿ ಸಿಗುತ್ತೊ ಅಲ್ಲಿ ನಾವು ಆ ಬಟ್ಟೆಗಳನ್ನ ಖರ್ದಿಸ್ತಿವಿ ಇನ್ನೊಂದಂದರೆ ಈ ಭಾರತದ ಫ್ಯಾಷನ್ ಅಂತಕ್ಕಂಥದ್ದು ಇಂದಿನ ಸಂಪ್ರದಾಯ ಸಂಪ್ರದಾಯ ಪದ್ಧತಿಗಳಲ್ಲಿ ಇವೊಂದು ಭಾರತದ ಫ್ಯಾಶನ್ಗೆ ತುಂಬಾ ಪ್ರಾಮುಖ್ಯತೆ ಅಂತಕ್ಕಂಥದ್ದುಇದೆ ಈ ಫ್ಯಾಷನ್ ಅಂತಕ್ಕಂಥದ್ದು ಅನ್ಯದೇಶಗಳ ಮೇಲೆ ಸಹ ಪ್ರಭಾವ ಬೀರ್ತಿದೆ ಇವನ್ನು ಅವರು ಫ್ಯಾಷನ್ ನಮ್ಮಮೇಲೆ ಪ್ರಭಾವ ಬಿರೋದಲ್ದೆನೆ ನಮ್ಗೊಂದು ಭಾರತದ ಸಂಸ್ಕೃತಿಯನ್ನು ಅನ್ಯದೇಶಗಳ ಒಂದು ಸ್ತ್ರೀಯರಾಗಲಿ ಹುಷಾರಾಗಲಿ ಅವು ನಮ್ಗೊಂದು ಸಂಪ್ರದಾಯಗಳ ಸೀರೆ ಉಡೋದಾಗ್ಲಿ ಅವರು ಅಳ್ವಡಿಸ್ಕೊಂಡು ಸಂತೋಷವನ್ನು ಪಡ್ತಿದಾರೆ ತುಂಬ ಅಂದರೆ ಇವೊಂದು ಭಾರತದ ಫ್ಯಾಷನ್ ಅಂತಕ್ಕಂಥದ್ದು ಒಂದು ಅತ್ಯು ಅತ್ಯುತ್ತಮ ಒಂದು ಸ್ಥಾನವನ್ನು ಪಡೆದಿದೆ ಅಂತೇಳ್ಬೋದು ಇವೊಂದು ಫ್ಯಾಷನ್ ಈ ಫ್ಯಾಷನ್ ಅಂತಕ್ಕಂಥವ್ ಒಂದೆ ರೀತಿಯಲ್ಲಿಲ್ಲ ಇವನ್ ಶಿಕ್ಷಣದಲ್ಲಾಗಿರ್ಬೋದು ಶಿಕ್ಷಣದಲ್ಲಿ ಫ್ಯಾಷನ್ ಅಂತಕ್ಕಂಥದ್ ಯಾವರೀತಿ ಪ್ರಭ ನಮಗೆಲ್ಲ ಇಂದಿನ ಕಾಲ್ದಲ್ಲಿ ಗುರುಗಳು ಇಂದಿನ ಕಾಲ್ದಲ್ಲಿ ಶಿಕ್ಷಣ ಅಂತಕ್ಕಂಥದ್ ಹೇಗಿತಪ್ಪ ಅಂದರೆ ಗುರುಕುಲ ಪದ್ಧತಿಗಳಲ್ಲಿ ನಮಗೆ ಇದೊಂದು ಶಿಕ್ಷಣವನ್ನು ನೀಡ್ತಿದ್ದ ಆವೊಂದು ಗುರುಕುಲ ಶಿಕ್ಷಣದಲ್ಲಿ ಶಿಕ್ಷಣ ಶಿಕ್ಷಣ ಕೊಡ್ತಕ್ಕಂಥ ಪದ್ದತಿಯಿಂದ ಹಿಡಿದು ಇವಾಗೆ ಸ್ಮಾರ್ಟ್ ಕ್ಲಾಸ್ಗಳ್ ಬಂದುಬಿಟ್ಟಿವೆ ಎಲ್ಲ ಪ್ರಿಂಟರ್ ಅವೆಲ್ಲ ಯೂಸ್ ಮಾಡಿ ನಮಗೆ ಬೋಧನೆಯನ್ ಮಾಡ್ತಕ್ಕಂಥ ಒಂದು ತರಗತಿಗಳನ್ನು ಸಹ ನಾವು ನೋಡ್ತೆವೆ ಅವೆಲ್ಲ ಅವೆಲ್ಲ ಪಾಶ್ಚಾತ್ಯ ಒಂದು ಚಿಂತನೆಗಳಾವುದಿಲ್ಲ ನಮ್ಮಲ್ಲಿ ಅಳ್ವಡ್ಕೆ ಆಗಿ ಅವು ನಮ್ಮಮೇಲೆ ಪ್ರಭಾವ ಬೀರ್ತ ಒಂದುರೀತಿ ಇಂಥ ಇವೊಂದು ಅನ್ಯ ಅನ್ ಪಾಶ್ಚಾತ್ಯ ದೇಶಗಳು ಒನ್ ಫ್ಯಾಷನ್ ಅಂತಕ್ಕಂಥದ್ದು ನಮಗೆ ಅಂದರೆ ಕಣ್ಣಿಗೆ ನೋಡೊದ್ರ ಮೂಲಕಾಗಲಿ ಕಣ್ಣಿಗೆ ಕಾಣ್ದೆಯಿರೋ ಥರ ಆಗ್ಲಿ ಅವು ನಮ್ಮ ನಮ್ಗಳ ಮೇಲೆ ಹೆಚ್ಚಿನ ಒಂದು ಪ್ರಭಾವವನ್ನು ಬೀರಿವೆ ಅಂತಾ ಹೇಳ್ಬೋದು ಈಗಿನ ಕಾ ಈಗಿನ ಕಾಲ್ದಲ್ಲಿ ಜನ್ರೇಷನಲ್ಲಿ ಫ್ಯಾಷನ್ ಅನ್ನೋದು ತುಂಬಾ ತುಂಬಾ ಪ್ರಭಾವ ಬೀರಿಬಿಟ್ಟಿದೆ ಈಗಿನ ಕಾಲ್ದವು ಉಡುಗೆ ಹುಡುಗ್ರ್ ಆಗಲಿ ಹುಡುಗಿರಲ್ ಈ ಫ್ಯಾಷನ್ ತುಂಬಾ ಜೀವನದಲ್ ಆ ಫ್ಯಾಷನ್ ಇಲ್ಲಂದರೆ ಅವ್ರಿಗೆ ಬೆಲೆನೆಯಿಲ್ಲ ಅನ್ನೊ ಒಂದು ನಿಟ್ಟಿನಲ್ಲೆ ಅವರು ಈ ಒಂದು ಪಾಶ್ಚಾತ್ಯ ದೇಶಗಳ ಒಂದು ಫ್ಯಾಷನನ್ನು ಅಳ್ವಡ್ಸಿ ಅಳ್ವಡಿಸ್ಕೊಂಡ್ ಅವ್ರ ಜೀವನವನ್ನ ಸಾಗಿಸ್ತಿದ್ದಾರೆ ಇವೊಂದು ಪಾಶ್ಚಾತ್ತ ಒಂದು ಫ್ಯಾಷನ್ನ ಅಳ್ವಡಿಸ್ಕೊಳ್ಳೋದ್ರಿಂದ ಎಷ್ಟೋ ವಿದ್ಯಾರ್ಥಿಗಳು ತಮ್ಮಒಂದ್ ಉತ್ತಮ ಜೀವನವನ್ನು ಕಳಕೊಂಡು ತಮ್ಮೊಂದು ಉತ್ತಮ ಮಟ್ಟದ ಜೀವನವನ್ನು ಕೆಡ್ಸಿಕೊಳ್ತಿದಾರ್ ಅಂತಾ ಹೇಳ್ಬೋದು ಯಾಕಂದರೆ ಇವೊಂದು ಪಾಶ್ಚಾತ್ಯ ಅವ್ರ ಜೊತೆ ಇನ್ನೆಲ್ಲಯಿರುತ್ತೆ ಅವೆಲ್ಲ ಮಾಡೋದ್ರಿಂದ್ ಪಾಶ್ಚಾತ್ಯ ಒಂದು ಫ್ಯಾಷನ್ನಗಳನ್ನು ಬಳಸ್ಕೊಳ್ಳೋದ್ರಿಂತ ಎಷ್ಟೋಜನ ವಿದ್ಯಾರ್ಥಿಗಳು ಇವನ್ನ ಮಿಸ್ಯೂಸ್ ಮಾಡಿಕೊಂಡು ತಮ್ಮಒಂದ್ ಜೀವನವನ್ನು ತಮ್ಮೊಂದು ಶಿಕ್ಷಣ ಎಲ್ಲವನ್ನು ಹಾಳ್ಮಾಡ್ಕೊಂತಿದ್ದಾರಂತ ಹೇಳ್ಬೌದು ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ನಮ್ಮಒಂದ್ ಭಾರತದ ಫ್ಯಾಷನ್ ಅಂತಕ್ಕಂಥದ್ದು ತುಂಬಾ ಪ್ರಮುಖ ಸ್ಥಾನ ಪಡೆದಿದೆ ಅಷ್ಟೇ ಅಲ್ಲದೆ ಈ ಒಂದು ಭಾರತದ ಫ್ಯಾಷನನ್ನು ಇತರ ದೇಶಗಳು ಸಹ ಅಳವಡಿಸ್ಕೊಂಡಿವೆ ಅಷ್ಟೇ ಅಲ್ಲದೆ ಪಾಶ್ಚಾತ್ಯ ಒಂದು ಫ್ಯಾಷನ್ ಅಂತಕ್ಕಂಥ ನಮ್ಮೊಂದ್ ಭಾರತ ದೇಶದ ಮೇಲೆ ತುಂಬ ತುಂಬಾ ಪ್ರಭಾವ ಬೀರು ಬೀರಿದೆ ಅಂತ ಹೇಳ್ಬಹುದು